ನಮ್ಮ ತೋಟದಲ್ಲೆಂದ್ರೆ ನಾವು ನೆಡೋದಾದ್ರೆ ಅಲ್ಸಂದೆ ಬೀಜ ಹಾಕ್ತೇವೆ ಮತ್ತು ಮರಗಳಲ್ಲಿವು ಮರ ಮರ ಅಂದರೆ ಇದು ಗುಲಾಬಿ ಗಿಡ ಗುಲಾಬಿ ಗಿಡ ನೆಡ್ತೇವೆ ಅದರಲ್ಲಿ ಸಹ ಹಾಗೆಯೇ ಅರಳಿದಾಗ ನಮಗೆಚೆಂದ ಕಾಣ್ತದೆ ಅದು ಬಿಡುವುದಿಲ್ಲ ಹುಳುಗಳು ಹುಳುಗಳು ಬಿಡುವುದಿಲ್ಲ ಏನು ಮಾಡಲಿಕ್ಕೆ ಹುಳುಗಳು ಬಿಡುವುದಿಲ್ಲ ಮತ್ತು ಗಿಡ ನೆಟ್ಟ ಮೇಲೆ ಗಿಡ ತೆಗಲ್ತದೆ ಚಿಗುರು ಬರ್ತದೆ ಗಿಡ ಕಟ್ ಮಾಡ್ತದೆ ನಮ್ಮ ತೋಟದಲ್ಲಿ ಮತ್ತೆ ಅಲಸಂದೆ ಬೀಜ ಹಾಕಿದರೆ ಗಿಡ ಬರ್ತದೆ ಹೂ ಬಿಡ್ತದೆ ಮತ್ತು ಅದು ಅದು ಸಹ ಹೋಗ್ತದೆ ಹಾಗಲಕಾಯಿ ಹಾಕಿದರೆ ಅದೂ ಸಹ ಗಿಡ ಬರ್ತದೆ ಅದು ಸಹ ಗಿಡ ಹೋಗ್ತದೆ ಅದೆಲ್ಲ ಹೋಗಿ ಹೂ ಬಿಡುವಾಗ ಖುಷಿ ಆಗ್ತದೆ ಹೂ ಬಿಡುವಾಗ ಮತ್ತೆ ಅಲಸಂದೆ ಮಿಡಿ ಬಿಡುವಾಗ ಸಹ ಕುಲ್ ಖುಷಿ ಆಗ್ತದೆ ಅದು ಗಿಳಿ ಉಂಟಲ್ಲ ರಾಮಪ್ಪ ಗಿಳಿ ಅದೆಲ್ಲ ತಿಂದು ಹೋಗ್ತದೆ ಹಾಗೆ ಎಲ್ಲ ಗಿಡದಲ್ಲಿ ಹೇಗೆ ಮಾಡುವುದಂತ ಗೊತ್ತಾಗುವುದಿಲ್ಲ ಅದು ಹೂ ಬಿಡುವಾಗ ನಮಗೆ ಚೆಂದ ಕಾಣ್ತದೆ ಹೂ ಬಿಟ್ಟ ಮೇಲೆ ಅದು ನಮಗೆ ತಿನ್ನಲಿಕ್ಕಿಲ್ಲ ಹಾಗೆ ಆಗ್ತದೆ ಸೆವೆಂಟಿ ಸಿಕ್ಸ್